ನೂರಾರು ವರ್ಷಗಳ ಹಿಂದಿನಿಂದ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ಅದು ಫುಲ್ ಬಿದ್ದು ಹೋಗಿ ಈಗ ಹೊಸ್ದಾಗಿಂದ ಕಟ್ತಾ ಇದ್ದಾರೆ ಅದು ಎಲ್ಲದು ದುಡ್ಡು ಎಲ್ಲ ನಮ್ಮೂರವರಿಂದ ಎಲ್ಲ ಕಲೆಕ್ಟ್ ಮಾಡಿ ಬೇರೆ ಜನಗಳಿಂದ ಎಲ್ಲ ಕಲೆಕ್ಟ್ ಮಾಡಿ ಕಟ್ತಾ ಇದ್ದಾರೆ ಅದಕ್ಕೆ ಗವರ್ಮೆಂಟಿಂದ ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆದಾಗ್ತಿತ್ತು ಮತ್ತು ಇದನ್ನು ಪ್ರವಾಸೋದ್ಯಮ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾರೆ ಗ್ರಾಮ ಪಂಚಾಯಿತಿಗೆ ಸರ್ಕಾರಕ್ಕೆ ಎಲ್ಲದಕ್ಕೂ ಮನವಿ ಮಾಡಿದ್ದಾರೆ ಅದನ್ನು ಒಂದು ಪ್ರವಾಸಿ ತಾಣ ಆಗಿ ಮಾಡಬೇಕು ಅನ್ನೋದ್ವಂದಿದೆ ನಮಗೆ